ನಮ್ಮ ಅತಿಥಿಗಳನ್ನು ಕರೆದೊಯ್ಯಲು ಬಯಸುವ ಪ್ರವಾಸಿ ತಾಣಗಳು ಯಾವುವು ಅಂತ ಅಂದರೆ ಮಂಗ್ಳೂರು ಮೈಸೂರು ಹೊನ್ನಾವರ ಉಡುಪಿ ಈ ಪ್ರವಾಸಿ ತಾಣಗಳಿಗೆ ಕರೆದೊಯ್ಯಲು ಬಯಸುತ್ತೇನೆ ಯಾಕೆ ಅಂತ ಅಂದರೆ ಅಲ್ಲಿನ ಹಚ್ಚ ಹಸಿರ ವಾತಾವರಣಗಳನ್ನು ನೋಡಿ ಅವರ ಮನಸ್ಥಿತಿ ಸುಧಾರಿಸುತ್ತದೆ ಹಾಗೂ ಅವರ ಮನಸ್ಸಿಗೆ ಸಂತೋಷವನ್ನು ಉಂಟುಮಾಡುತ್ತೆ